ನಮಸ್ಕಾರಗಳು ನಂಬಿಕೆ ಅನ್ನುವುದು ನಮಗೆ ನಮ್ಮ ಜೀವನದಲ್ಲಿ ಬೇಕಾದಂತಹ ಒಂದು ಮುಖ್ಯವಾದ ಅಂಶ ನಂಬಿಕೆ ಇರಬೇಕು ಆದರೆ ಮೂಢನಂಬಿಕೆ ಇರಬಾರದು ಎಂದು ಹೇಳುತ್ತಾರೆ ನಂಬಿಕೆ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ನಮ್ಮ ಧರ್ಮ ದ ಬಗ್ಗೆ ನಂಬಿಕೆ ಸಂಸ್ಕೃತಿಯ ಬಗ್ಗೆ ನಂಬಿಕೆ

ಈ ಜೀವನದಲ್ಲಿ ಗಾಡಿ ನಮ್ಮ ನಂಬಿಕೆ ಎಷ್ಟು ಮುಖ್ಯ ಆಗುತ್ತದೆ ಜೀವನದಲ್ಲಿ ಅಂದರೆ ನಾವೊಂದು ವಿಚಾರದ ಬಗ್ಗೆ ಹೇಗೆ ನಂಬಿಕೆಯನ್ನು ಇಟ್ಟು ಇಡುತ್ತೇವೆ ಉದಾಹರಣೆಗಾಗಿ ದೇವರ ಬಗೆಗಿನ ನಂಬಿಕೆ ದೇವರು ಇದ್ದಾರೆ ಎಂದರೆ ಇದ್ದಾರೆ ಇಲ್ಲ ಎಂದರೆ ಇಲ್ಲ ಇನ್ನೂ ಕೆಲವರು ನಮ್ಮ ನಂಬಿಕೆಯನ್ನು ಮೂಢನಂಬಿಕೆ ಎಂದು ಹೇಳುತ್ತಾರೆ ಅದು ಅವರವರಿಗೆ ಬಿಟ್ಟ ಬಿಟ್ಟಂತಹ ಅಂಶ ನಾವು ಬದುಕುತ್ತಿರುವ ರೀತಿ ಆಚಾರ ವಿಚಾರಗಳು ನಮ್ಮ ನಂಬಿಕೆಯನ್ನು ಅವಲಂಬಿಸಿರುತ್ತದೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯ ಅದೇ ರೀತಿ ನಮ್ಮ ಹಿರಿಯರು ಇಟ್ಟಂತಹ ನಂಬಿಕೆಯನ್ನು

ತೋರಿಸಿದಂತಹ ಆಚಾರ ವಿಚಾರಗಳನ್ನು ಬೆಳೆಸಿಕೊಂಡು ಹೋಗಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ ಹಿಂದಿನ ಕಾಲದಲ್ಲಿ ಕೆಲವು ಆಚರಣೆಗಳು ಇರುತ್ತಿದ್ದವು ಆ ಆಚರಣೆಗಳಲ್ಲಿ ಕೆಲವು ಮೂಢನಂಬಿಕೆಗಳು ಇದ್ದವು ಆದರೆ ಎಲ್ಲವನ್ನು ನಾವು ಮೂಢನಂಬಿಕೆ ಎಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ನಮಗೆ ಅದು ಅನುಭವಕ್ಕೆ ಬರುವಾಗ ಗೊತ್ತಾಗುತ್ತದೆ ಇದು ಮೂಢನಂಬಿಕೆ ಅಲ್ಲ ಎಂದು ನಾವು ದೇವರ ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಕೆಲವು ಅಂಶಗಳು ನಮಗೆ ತಿಳಿದಿಲ್ಲದಿರಬಹುದು ಆಗ ನಾವೇನು ಹೇಳುತ್ತೇವೆ ಅಂದರೆ ಅದೆಲ್ಲ ಮೂಢನಂಬಿಕೆ ಎಂದು ಹೇಳುತ್ತೇವೆ ಆದರೆ ಅದು ಮೂಢನಂಬಿಕೆ ಅಲ್ಲ ನಿತ್ಯ ಪಂಚಾಂಗದಲ್ಲಿ ತಿಳಿಸಿರುತ್ತಾರೆ ಆ ವಿಷಯಗಳನ್ನು ನಮ್ಮ ಪೂರ್ವಜರು ಹೇಳಿರುತ್ತಾರೆ ಆದರೆ ಅವರು ಯಾಕೆ ಎಂದು ಹೇಳಿರುವುದಿಲ್ಲ ಅದರ ಕಾರಣವನ್ನು ಹೇಳಿರುವುದರಿಂದ ಹೇಳದೇ ಇದ್ದುದರಿಂದ ನಾವದನ್ನು ಮೂಢನಂಬಿಕೆ ಎಂದು ಹೇಳುತ್ತೇವೆ ಆದರೆ ಕೆಲವು ವಿಚಾರಗಳು ವೈಜ್ಞಾನಿಕವಾಗಿ ಕೂಡ ಏನು ಏನು ವೈಜ್ಞಾನಿಕವಾಗಿ ಕೂಡ ಉದಾಹರಣೆಗಾಗಿ ಸೂರ್ಯಗ್ರಹಣ ಆಗಿರಬಹುದು ಚಂದ್ರಗ್ರಹಣ ಆಗಿರಬಹುದು ಇಂತಹ ಸಮಯದಲ್ಲಿ ಹೊರಗಡೆ ಹೋಗಬಾರದು ಅಥವಾ ಪ್ರಾಯದವರು ಮಕ್ಕಳು ಗರ್ಭಿಣಿ ಹೆಂಗಸರು ಹೊರಗಡೆ ಹೋಗಬಾರ್ದು ಅಂತ ಹೇಳ್ತಾರೆ ಈಗಿನವರು ಏನು ಹೇಳ್ತೇವೆ ಅಂದರೆ ನಾವು ಅದೆಲ್ಲ ಮೂಢನಂಬಿಕೆ ಹೋದರೆ ಏನೂ ಆಗುವುದಿಲ್ಲ ಎಂದು ಹೇಳುತ್ತೇವೆ ಆದರೆ ಹಿರಿಯರು ಹೇಳಿದಂತಹ ಆ ಮಾತಿನಲ್ಲಿ ಏನೋ ಒಂದು ಒಳ ಅರ್ಥ ಇದ್ದಿರಬಹುದು ಅಂದರೆ ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಅದರಲ್ಲಿ ಸೂರ್ಯ ಈಗ ಸೂರ್ಯಗ್ರಹಣ ಅಂತ ಆದರೆ ಆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದರಿಂದ ಅಂದರೆ ನಮಗೆ ಅದು ಬಿಸಿ ಗೊತ್ತಾಗುವುದಿಲ್ಲ ಗ್ರಹಣದ ಸಮಯದಲ್ಲಿ ಹಾಗಾಗಿ ಆ ಕಿರಣಗಳು ನೇರವಾಗಿ ಬೀಳುವುದರಿಂದ ಆರೋಗ್ಯದ ಸಮಸ್ಯೆಗಳು ಉಂಟಾಗುವುದಂತೂ ಸತ್ಯ ಸತ್ಯವಾದ ವಿಚಾರ ಇದು ಅನುಭವಕ್ಕೆ ಬಂದಿದೆ ಕೂಡ ಇನ್ನು ನಮ್ಮ ಗ್ರಹಗತಿಗಳು ನಕ್ಷತ್ರಗಳ ಬಗೆಗೆ ವೈಜ್ಞಾನಿಕವಾಗಿ ಕೂಡ ಸತ್ಯ ಎಂಬುವುದು ತಿಳಿದು ಬಂದಿದೆ ಆದರೆ ಇವುಗಳನ್ನು ನಂಬದವರು ಅದೆಲ್ಲ ಮೂಢನಂಬಿಕೆ ಎಂದು ಹೇಳುತ್ತಾರೆ ಇರಲಿ ಏನೇ ಆಗಲಿ ಅದೆಲ್ಲ ಅವರವರಿಗೆ ಅವರವರ ನಂಬಿಕೆಗೆ ಬಿಟ್ಟದ್ದು ಆದರೆ ನಮಗೆ ವಿಷಯವು ಸರಿಯಾಗಿ ಗೊತ್ತಿಲ್ಲದೇ ಇರುವಾಗ ನಾವು ಎಲ್ಲವನ್ನು ಮೂಢನಂಬಿಕೆ ಎಂದು ಹೇಳುವುದು ತಪ್ಪಾಗುತ್ತದೆ ಅದರ ಬದಲು ನಾವು ಆ ವಿಚಾರಗಳನ್ನು ಸ್ವಲ್ಪ ಪ್ರಮಾಣಿಸಿ ನೋಡಿ ವಿಚಾರ ಮಾಡಿ ನೋಡಿದರೆ ಆಗ ಗೊತ್ತಾಗಬಹುದು ಹೌದಾ ಅಲ್ಲವಾ ಈ ಸಂಗತಿಯು ಮೂಢನಂಬಿಕೆಯಾ ಅಲ್ಲವಾ ಎಂಬುದನ್ನು ತಿಳಿದುಕೊಳ್ಳಬಹುದು ಧನ್ಯವಾದಗಳು